ಕುಟುಂಬದಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರೂ ಸಮಾನರು ಅಂತ ಈಗ ಈ ಒಂದು ನಮ್ಮ ಕಾಲದಲ್ಲಿ ಈಗ ಆಧುನಿಕ ಯುಗದಲ್ಲಿ ಆ ಒಂದು ಪಾತ್ರಗಳು ಸಮಾನವಾಗಿ ಬೆಳೀತಾ ಬಂದ್ವಾ ಆದರೆ ಮೊದಲು ಹಳ್ಳಿಯಲ್ಲಿ ಮೊದಲಿನ ಅಂದರು ಈಗೊಂದು ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಅದಕ್ಕೆ ಮೊದಲು ಪ್ರಾಚೀನ ಭಾರತದಲ್ಲಿ ಆಯಿತು ಮಹಿಳೆಯರಂದರೆ ಮಹಿಳೆಯರು ಮನೆಯಲ್ಲಿ ಮನೆ ಕುಟುಂಬವನ್ನು ನೋಡಿಕೊಳ್ಳೋದು ಅಡುಗೆ ಮಾಡೋದು ಮನೆಯಲ್ಲಿ ಮಕ್ಕಳನ್ನ ನೊಡಿಕೊಳ್ಳೊದು ಅದೇ ಅವರ ಜವಾಬ್ದಾರಿಯಾಗಿತ್ತು ಪುರುಷರು ಏನು ಮಾಡ್ತಿದ್ರು ಅಂದ್ರೆ ಹೊರಗಡೆ ಹೋಗಿ ತಮ್ಮ ಮನೆಗೇನು ಬೇಕೋ ಅದೆಲ್ಲಾ ಜವಾಬ್ದಾರಿಯನ್ನು ಪುರುಷರೇ ನೋಡಿಕೊಳ್ತ ಹೊರಗಡೆಯಿಂದ ತರೋದಾಯ್ತು ಮನೇಗೆ ಬೇಕಾದ ಸಾಮಾನಾಯಿತು ದ ಎಲ್ಲ ಡಿಸಿಷನ್ಗಳನ್ನ ನಿರ್ಧಾರಗಳನ್ನು ತಗೊಳೋರು ಸಹಿತ ಪುರುಷರೇ ಆಗಿದ್ರು ಮಹಿಳೆಯರಿಗೆ ಅಷ್ಟೊಂದು ಅವಾಗ ಮುಂದುವರೀಲಿಕ್ಕೆ ಅಂದರೆ ಶಿಕ್ಷಣ ಕೊಡ್ತಿರಲಿಲ್ಲ ಮಕ್ ಮಹಿಳೆಯರಂದ್ರೇನು ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮದುವೆ ಆದ ನಂತರ ತಂದೆ ಮನೆಯಲ್ಲೂ ಅದೇ ಜವಾಬ್ದಾರಿ ಚಿಕ್ಕವರಿದ್ದಾಗಿಂದು ಅದನ್ನೇ ಅವರು ರೂಢಿ ಮಾಡಿಕೊಂಡು ಅಭ್ಯಾಸ ಮಾಡಿ ಬೆಳೆದಿರ್ತಿದ್ರು ಆಮೇಲೆ ಪತಿ ಮನೆಗೆ ಹೋದ ನಂತರವೂ ಸಹಿತ ಅಲ್ಲಿಯೂ ಏನಪ್ಪಾ ಅಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡು ಕುಟುಂಬ ಅವಿಭಕ್ತ ಕುಟುಂಬದಲ್ಲಿ ವಾಸವಾಗಿರುತಿದ್ರು ಜಾಸ್ತಿ ಅವಾಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಅಂದರೂ ಎಲ್ಲರೂ ಸೇರಿ ಇರುತಿದ್ರು ಅತ್ತೆ ಮಾವ ಚಿಕ್ಕಮ್ಮ ಚಿಕ್ಕಪ್ಪ ಮಕ್ಕಳು ಅವ್ರ ಮಕ್ಕಳು ಅವ್ರು ಹೀಗೆ ಕೂಡು ಕುಟುಂಬದಲ್ಲಿ ಇರುವಾಗ ಹೊಂದಾಣಿಕೆಯ ಮನೋಭಾವನೆಯಿಂದ ಮಹಿಳೆ ಎಲ್ಲ ಎಲ್ಲರ ಜೊತೆಯಲ್ಲೂ ಸಹಯೋಗ ಕೊಟ್ಟು ಎಲ್ಲರ ಜೊತೆಯಲ್ಲು ಹೊಂದಾಣಿಕೆಯಿಂದ ಮನೆಯನ್ನು ನಿಭಾಯಿಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾ ಇದ್ದಳು ಆದರೆ ಪುರುಷರು ಏನಪ್ಪಾ ಅಂದ್ರೆ ಮಹಿಳೆಯರನ್ನು ಜಾಸ್ತಿ ಓದಿರ್ತಿರಲಿಲ್ಲ ಹಾಗಾಗಿ ಹೊರಗಡೆ ಹೋಗೋದು ಬಹಳ ಕೊಚಿತ ಬಹಳ ಕಡಿಮೆ ಎಲ್ಲೋ ಒಬ್ಬರು ಮಹಿಳೆಯರು ಧೈರ್ಯದಿಂದ ಆಗಿನ ಕಾಲದಲ್ಲೂ ಸಹಿತ ಬಹಳಷ್ಟು ಮುಂದುವರ್ದವ್ರು ಇದ್ದಾರೆ ಆದ್ರೆ ಅವರು ಸಮಾಜದ ಕಟ್ಟುಪಾಡುಗಳನ್ನು ವಿರೋಧ ಮಾಡಿ ಬಹಳ ಕಷ್ಟಾಪಟ್ಟು ಅವ್ರೇನು ಮಾಡ್ತಿದ್ರು ಮುಂದೆ ಓದೋದಾಯ್ತು ಅಥವಾ ಮುಂದೆ ಬರೋದಾಯ್ತು ಅವ್ರಿಗೆ ಬೇ ಇಷ್ಟಪಟ್ಟದ್ದನ್ನು ಅವರು ಪಡ್ಕೊಳ್ಳಿಕ್ಕೆ ಬಹಳ ಹೋರಾಟ ಮಾಡಿ ಮುಂದೆ ಬರ್ತಿದ್ರು ಆದರೆ ಈಗ ಹಾಗಿಲ್ಲ ಆಧುನಿಕ ಯುಗದಲ್ಲಿ ಮಹಿಳೆ ಮತ್ತು ಪುರುಷ ಕುಟುಂಬದಲ್ಲಿ ಇಬ್ಬರೂ ಸಮಾನವಾಗಿ ದುಡೀತಾರೆ ಮಹಿಳೆಯೂ ಸಹಿತ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಏನಪ್ಪಾ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂದ್ವರ್ದು ಪುರುಷನಿಗಿಂತೂ ಹೆಚ್ಚು ಜವಾಬ್ದಾರಿಯಿಂದ ಮತ್ತು ಇದರಿಂದ ಅವಳು ಮುಂದುವರ್ದು ಈಗ ಮನೆಗೆ ಸೀಮಿತವಾಗಿಲ್ಲ ಮಹಿಳೆ ಅಂದ್ರೆ ಮನೆಯಲ್ಲಿ ಇಬ್ಬರೂ ಈಗ ಅವಿಭಕ್ತ ಕುಟುಂಬಾನೇ ಕಡಿಮೆ ಹಳ್ಳಿಗಳಲ್ಲಿ ಇರ್ಬೋದು ಎಲ್ಲೋ ಒಂದು ಆದರೆ ಸಿ ಪಟ್ಟಣಗಳಲ್ಲಿ ಅವಿಭಕ್ತ ಕುಟುಂಬಗಳೇ ಇಲ್ಲ ಕಾಣ್ತಾಯಿಲ್ಲ ಎಷ್ಟೋತಿದ್ದು ಗಂಡ ಹೆಂಡತಿ ಚಿಕ್ಕ ಕುಟುಂಬ ಒಂದು ಮಗು ಅಥ್ವಾ ಎರಡು ಮಕ್ಕಳು ಇದ್ರೆ ಭಾಳ ಇಂಥಾ ಕುಟುಂಬದ ನಿರ್ವಹಣೆಯನ್ನು ಇಬ್ಬರೂ ಏನಪ್ಪಾ ಅಂದ್ರೆ ಹೊರಗಡೆ ಹೋಗಿ ದುಡಿಯುವಂಥ ಮಹಿಳೆ ಇರುವಾಗ ಇಬ್ಬರೂ ಸೇರಿ ಏನು ಮಾಡ್ತಾರೆ ಕುಟುಂಬವನ್ನು ನಿರ್ವಹಿಸ್ತಾರೆ ಇದರಲ್ಲಿ ಗಂಡು ಹೆಣ್ಣು ಅಂತ ಬೇಧ ಭಾವ ಈಗ ಹೋಗಿ ಸಮಾನತೆಯನ್ನು ಈಗ ಇದೆ ಸಮಾನತೆ ಇದೆ ಮಹಿಳೆಯೂ ಸಹಿತ ಎಲ್ಲ ಮನೆ ಕೆಲಸ ಮಾಡ್ತಾ ಹೊರಗಡೇನೂ ದುಡೀತಾಳೆ ಅದೇ ರೀತಿ ಪುರುಷರೂ ಸಹಿತ ಮಹಿಳೆಗೆ ಬೆನ್ನೆಲುಬಾಗಿ ಮನೆಯಲ್ಲಿ ಆಕೆ ಮಾಡುವ ಕೆಲಸಗಳಿಗೆಲ್ಲಾ ಏನು ಅವರೂ ಸಹಿತ ಕೈ ಜೋಡಿಸಿ ದುಡೀಲಿಕ್ಕೆ ಹೋಗ್ತಾರಲ್ಲ ಆದ್ದರಿಂದ ಮಕ್ಕಳು ನೋಡಿಕೊಳೋದ್ರಿಂದ ಹಿಡಿದು ಎಲ್ಲ ಜವಾಬ್ದಾರಿಗಳನ್ನು ಇಬ್ಬರೂ ಸಮನಾಗಿ ಮಾಡಿಕೊಂಡು ಹೋದಾಗಲೇ ಇವತ್ತಿನ ಕುಟ್ ಆಧುನಿಕ ಕುಟುಂಬದಲ್ಲಿ ಏನಪ್ಪಾ ಅಂದ್ರೆ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಕೆ ಕೆಲವರು ಇನ್ನೂ ಇರ್ತಾರೆ ಈಗಲೂ ಇಲ್ಲಂತಲ್ಲ ಪುರುಷರು ಏನೂ ಮಾಡೋದು ಕಡಿಮೆ ಮನೆಯಲ್ಲಿ ಆ ರೀತಿ ಇರೋವ್ರೂ ಇರ್ತಾರೆ ಇದ್ರುನೂ ಸಹಿತ ಭಾಳ ತೊಂದ್ರೆಯನ್ನು ಅಂಥ ಪರಿಸ್ಥಿತಿಯಲ್ಲಿ ಮಹಿಳೆ ಹೊರಗಡೆನೂ ದುಡಿಯೋದು ಮನೆಯಲ್ಲೂ ಮಾಡೋದು ಮಕ್ಕಳನ್ನೂ ನೋಡಿಕೊಳ್ಳೋದು ಮನೆಯಲ್ಲಿ ಅತ್ತೆ ಮಾವ ಇದ್ರೆ ಅವರನ್ನೂ ನೋಡ್ಕೊಳೋದು ಇಂಥ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ತುಂಬ ತುಂಬ ಕಷ್ಟಪಡ್ತಾಳೆ ಆದ್ದರಿಂದ ಮಹಿಳೆಯೇ ಇರಲಿ ಪುರುಷರೇ ಇರಲಿ ಕುಟುಂಬದಲ್ಲಿ ಇಬ್ಬರೂ ಏನಪ್ಪಾ ಅಂದ್ರೆ ಇಬ್ಬರೂ ಮಾಡಲೇಬೇಕು ಮಾಡ್ದಾಗಲೇ ಏನಪ್ಪಾ ಅಂದ್ರೆ ಮನೆಯನ್ನು ಸ್ ಕೀ ಮನೆಯಲ್ಲಿರುವಂಥ ಎಲ್ಲ ಜವಾಬ್ದಾರಿಗಳು ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಗಂಡ ಪತಿ ಮತ್ತು ಪತ್ನಿ ಇಬ್ಬರೂ ಏನಪ್ಪಾ ಅಂದರೆ ಬರೀ ಕಿತ್ತು ಅಶಾಂತಿಯಿಂದ ಮನೆ ಅನ್ನೋದು ಏನಾಗ್ಬಿಡ್ತದೆ ಮಕ್ಳನ್ನು ನೋಡ್ಕೊಳೋಕ್ಕಾಗೋಲ್ಲ ಒಂಥರಾ ವಾತಾವರಣ ದುಃಖದ ವಾತಾವರಣ ಜಗಳದ ವಾತಾವರಣ ಆಗಿ ಆ ಪ್ರಭಾವ ಮಕ್ಕಳ ಮೇಲೆಯೂ ಸಹಿತ ಆಗಿ ಇವತ್ತಿನ ಮಕ್ಕಳು ಹೆಚ್ಚು ಕಡಿಮೆ ಏನಪ್ಪಾ ಅಂದ್ರೆ ಮೊಬೈಲು ಟಿವಿ ಗೆ ಅಡಾಪ್ಟ್ ಆಗಿದ್ದಾರೆ ಯಾಕಂದ್ರೆ ಅವ್ರ ಜೊತೆಯಲ್ಲಿ ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ ಅವ್ರು ಕ ಯಾಕಂದ್ರೆ ಇಬ್ಬರೂ ದುಡೀಲಿಕ್ಕೆ ಹೋಗೋ ಹೊತ್ನಲ್ಲಿ ಮಕ್ಕಳು ಅನ್ನೋಣ ಪಾಲನೇ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲಿಕ್ಕಾಗ್ತಾಯಿಲ್ಲ ಅವ್ರಿಗೆ ಬೇಕಾದ್ದು ಸಿಗ್ತದೆ ಈಗಿನ ಮಕ್ಕಳಿಗೆ ಏನಂದದ್ದು ಎಲ್ಲ ಕೊಡೊ ಸಿಗ್ತದೆ ಹಣದಿಂದ ಎಲ್ಲರೂ ಮುಂದುವರ್ದಾರೆ ಹೌದಾ ಆದರೆ ಮಾನಸಿಕವಾಗಿ ಯಾರಿಗೂ ನೆಮ್ಮದಿ ಅನ್ನೋದು ಇಲ್ಲದಂತಾಗಿದೆ ಯಾಕಂದ್ರೆ ಮಕ್ಕಳು ಹೊರಗಡೆ ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ ಆದ್ರೆ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಆ ಮಕ್ಳಿಗೆ ಏನಪ್ಪಾ ಅಂದ್ರೆ ಒಂಥರಾ ಒಂಟಿತನ ಕಾಡುತ್ತೆ ಆಗ ಅವರು ಯಾವುದೋ ಒಂದು ದುಶ್ಚಟಕ್ಕೋ ಅಥ್ವಾ ಮೊಬೈಲ್ ಈಗಂತೂ ಮೊಬೈಲೇ ಏನಪ್ಪಾ ಅಂದ್ರೆ ಅವ್ರ ಜೀವನ ಆಗ್ಬಿಟ್ಟಿದೆ ಊಟಾ ಮಾಡ್ತಾನೂ ಮೊಬೈಲು ಟಿವಿ ಟಿವಿ ಮೊಬೈಲು ಅವುಗಳ ಅಡಾಪ್ಟ್ ಆಗಿ ಅವರು ಒಂದು ಆರೋಗ್ಯ ಮಾನಸಿಕ ಆರೋಗ್ಯ ಆಯ್ತು ದೈಹಿಕ ಆರೋಗ್ಯ ಆಯ್ತು ಕೆಡಲಿಕ್ಕೆ ಕಾರಣ ಆಗಿದೆ ಆದ್ದರಿಂದ ತಂದೆ ತಾಯಿ ಮುಖ್ಯ ಜವಾಬ್ದಾರಿ ಏನಪ್ಪಾ ಅಂದ್ರೆ ಯಾರೇ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಯಾಕಂದ್ರೆ ಇಬ್ಬರೂ ದುಡಿಯೋದಾಗ ದುಡಿಲೇ ಬೇಕು ಅದು ಕುಟುಂಬಕ್ಕಾಗಿ ಇಬ್ಬರೂ ಶ್ರಮ ಪಡ್ತಾಯಿರುವಾಗ ಇಬ್ಬರೂ ಏನಪ್ಪಾ ಅಂದ್ರೆ ಕೆಲಸಗಳನ್ನೂ ಸಹಿತ ಒಬ್ಬರಿಗೊಗೊಬ್ರು ಅರ್ಥ ಮಾಡಿಕೊಂಡು ಸಹಯೋಗದಿಂದ ಆ ಒಂದು ಸಂಸಾರವನ್ನು ನಿಭಾಯಿಸಿದಾಗ ಖುಷಿಯಾಗಿರಲಿಕ್ಕೆ ಸಾಧ್ಯ ಆದ್ರೆ ಏನಾಗ್ತದಪ್ಪ ಅಂದ್ರೆ ಕೆಲವು ಮಹಿಳೆಯರುನೂ ಹಾಗಿರ್ತಾರೆ ಕೆಲವು ಪುರುಷರೂ ಹೀಗಿರ್ತಾರೆ ಅದಕ್ಕೆ ಮಹಿಳೆಯರು ಅಥವಾ ಪುರುಷರು ಅಂತ ಏನಿಲ್ಲ ಕೆಲವು ಮಹಿಳೆಯರೂ ಎಷ್ಟೋ ಪತಿಗೆ ಸಹಯೋಗ ಇರಲಾರ್ದ ತಾವು ಒಂಥರ ಹೊರಗಡೇನೆ ಊಟ ಮಾಡೋದು ಹೊರಗಡೆ ಆ ಥರ ಮಹಿಳೆಯರೂ ಇರ್ತಾರೆ ಆ ಥರ ಪುರುಷರೂ ಇರ್ತಾರೆ ಅದರಲ್ಲಿ ಮಹಿಳೆ ಅಂತಿಲ್ಲ ಪುರುಷ ಅಂತಿಲ್ಲ ಅವ್ರವ್ರು ಬೆಳೆದು ಬಂದ ಸಂಸ್ಕಾರದಿಂದ ಅದನ್ನು ಅರ್ಥ ಮಾಡಿಕೊಳ್ಳೋ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಅವ್ರ ಕೈಯಲ್ಲೇ ಇರ್ತದೆ ಆದ್ದರಿಂದ ಮಹಿಳೆಯರಾಗಲಿ ಪುರುಷರಾಗಲಿ ಅವರವ್ರ ಕುಟುಂಬಕ್ಕಾಗಿ ಕೆಲವೊಂದು ತ್ಯಾಗಗಳನ್ ಮಾಡ್ಬೇಕಾಗ್ತದೆ ಮಕ್ಕಳಿಗಾಗಿ ಕೆಲವೊಂದು ತ್ಯಾಗಗಳನ್ನು ಮಾಡ್ಬೇಕಾಗ್ತದೆ ಅವ್ರಿಗೆ ಒಳ್ಳೆ ರೀತಿ ಎಜುಕೇಷನ್ ಜೊತೆಗೆ ಸಂಸ್ಕಾರವನ್ನೂ ತುಂಬೇಕಾಗುತ್ತೆ ಅಂಥ ಹೊತ್ನಲ್ಲಿ ನಾ ಇಬ್ಬರೂ ಪತಿ ಇರಲಿ ಪತ್ನಿ ಇರಲಿ ಪುರುಷ ಇರಲಿ ಮಹಿಳೆ ಇರಲಿ ಇಬ್ಬರೂ ಏನು ಮಾಡಬೇಕು ಆ ಮಕ್ಕಳಿಗಾಗಿ ಆಗಲಿ ಕುಟುಂಬಕ್ಕಾಗಿ ಆಗಲಿ ಸಮಾಜಕ್ಕಾಗಲಿ ಕೆಲವೊಂದು ತ್ಯಾಗಗಳನ್ನು ಮಾಡ್ಬೇಕಾಗತ್ತೆ ಸಹಯೋಗ ತಾಳ್ಮೆ ಸಹನೆ ಇಂಥ ಗುಣಗಳನ್ನ ಹೊಂದಾಣಿಕೆ ಅಂಥ ಗುಣಗಳನ್ನು ಅಳವಡಿಸಿಕೊಂಡಾಗ ಏನಪ್ಪಾ ಅಂದ್ರೆ ನಮ್ಮ ಕುಟುಂಬ ಸುಖವಾಗಿ ಇರ್ತದೆ ಅವ್ರ ಪಾತ್ರ ಎಷ್ಟು ಪುರುಷ ಮತ್ತು ಮಹಿಳೆ ಇಬ್ಬರ ಪಾತ್ರಗಳೂ ಸಮಾನ ಮಹಿಳೆ ಬೇರೆ ಅಲ್ಲ ಪುರುಷ ಬೇರೆ ಅಲ್ಲ ಅಥ್ವಾ ಮಹಿಳೆ ಏ ಕಡಿಮೆ ಪುರುಷ ಹೆಚ್ಚಲ್ಲ ಆದ್ರೆ ಕೆಲವೊಂದು ದೈಹಿಕವಾಗಿ ಪುರುಷ ಭಾರವಾದ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ್ಯ ಇರ್ತಾನೆ ಅದು ಒಪ್ತೀವಿ ಮಹಿಳೆ ಸೂಕ್ಷ್ಮ ಅವ್ಳ ಮನೋಭಾವವೂ ಸೂಕ್ಷ್ಮ ಇರ್ತದೆ ಅದನ್ನು ಇಬ್ಬರೂ ಅರ್ಥ ಮಾಡಿಕೊಂಡು ಏನಪ್ಪಾ ಅಂದ್ರೆ ಅಂಥ ಸಂದರ್ಭಗಳನ್ನ ಇಬ್ಬರೂ ಸೇರಿ ನಿಭಾಯಿಸಿದಾಗ ಅವ್ರದ್ದು ಇವ್ರು ಅರ್ಥ ಮಾಡಿಕೊಂಡಾಗ ಇವರು ಅವ್ರನ್ನು ಅರ್ಥ ಮಾಡಿಕೊಂಡಾಗ ಏನಾಗುತಪ್ಪಾ ಅಂದ್ರೆ ಕುಟುಂಬ ಅನ್ನೋದು ಒಳ್ಳೆ ರೀತಿಯಿಂದ ನಡೀಲಿಕ್ಕೆ ಸಾಧ್ಯ ಮಕ್ಕಳೂ ಸಹಿತ ಒಳ್ಳೆ ರೀತಿಯಿಂದ ಸಂಸ್ಕಾರವನ್ನು ತುಂಬ್ಕೊಂಡು ಬೆಳೀತಾರೆ ಆದರೆ ಪುರುಷನೇ ಬೇರೆ ಮಹಿಳೆಯೇ ಬೇರೆ ನಾನೇನು ಒಂದು ಅಹಂಕಾರದ ಒಂದು ಭಾವನೆ ಬಂದಾಗ ನಾನು ಹೆಚ್ಚು ನಾನು ಕಡಿಮೆ ಅಂತ ಅಂದಾಗ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೋ ಖುಷಿ ಅನ್ನೋದೆ ಇರೋದಿಲ್ಲ ಆ ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಖುಷಿ ಅನ್ನುವುದು ಮುಖ್ಯ ಹಣ ಇವತ್ತು ಬೇಕಾದಷ್ಟು ದುಡೀತಾರೆ ಈಗ ಇಬ್ಬರೂ ದುಡೀತಾರೆ ಮನೆಯಲ್ಲಿರೋರು ಎಲ್ಲರೂ ದುಡಿಬೋದು ಈಗ ಆದ್ರೆ ಹಣ ಬೇಕಾದಷ್ಟು ಅದ ಈ ಆಧುನಿಕ ಯುಗದಲ್ಲಿ ಹಣದಿಂದ ಶಾಂತಿಯನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸ್ ಕುಟುಂಬದಲ್ಲಿ ಶಾಂತಿ ಸುಖ ನೆಮ್ಮದಿ ಇರ್ಬೇಕಾದ್ರೆ ಮಹಿಳೆ ಮತ್ತು ಪುರುಷ ಇಬ್ಬರೂ ಸಮಾನವಾಗಿ ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು ಆ ಪತ್ರವನ್ನು ನಿಭಾಯಿಸಿದಾಗ ಏನಪ್ಪಾ ಅಂದ್ರೆ ಸುಖೀ ಸಂಸಾರ ಆಗುತ್ತೆ ಅಲ್ಲಿ ಸುಖ ಕುಟುಂಬ ಇದ್ದಾಗ ಸುಖವಾದಂಥ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ ಒಳ್ಳೆ ಮಕ್ಕಳಿಂದ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ ಆ ಒಳ್ಳೇ ಸಮಾಜದಿಂದ ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲ ಬೆಳೀಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ